ಎರಡು ಲಕ್ಷದ ಐವತ್ತೆರಡು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಒಂಬತ್ತು ಲಕ್ಷದ ತೊಂಬತ್ತೆರಡು ಸಾವಿರ ಎಂಟು ಲಕ್ಷದ ಎಪ್ಪತ್ತೆರಡು ಸಾವಿರದ ಇನ್ನೂರ ನಲ್ವತ್ತೆರಡು ಮೂರು ಲಕ್ಷದ ನಲ್ವತ್ತು ಸಾವಿರ ಒಂದು ಲಕ್ಷದ ಇಪ್ಪತ್ಮೂರು ಸಾವಿರದ ಇನ್ನೂರ ತೊಂಬತ್ತೆರಡು